ಗ್ರಾಮೀಣ ವಿಭಾಗದಲ್ಲಿ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆ ಗ್ರಾಮೀಣ ಭಾಗದಲ್ಲಿರುವಂಥ ಉದ್ಯಮ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿಗಳು ತುಂಬ ಸಮಸ್ಯೇನ ಎದುರಿಸ್ಬೇಕಾಗತ್ತೆ ಒಂದನೇದಾಗಿ ಅವರಿಗೆ ಲಿಮಿಟೆಡ್ ಆ್ಯಕ್ಸೆಸ್ ಟು ಫಂಡಿಂಗ್ ಅಂದರೆ ಅವರಿಗೆ ಒಂದು ಫ್ ಕ್ಯಾಪಿಟಲ್ನ ಗೈನ್ ಮಾಡೋದೇ ಕಷ್ಟ ಆಗ್ಬಿಡತ್ತೆ ಕ್ಯಾಪಿಟಲ್ನ ಸೃಷ್ಟಿ ಮಾಡೋದು ಎಂದು ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಡೆಫಿಶಿಯನ್ಸೀಸ್ ಅಂದರೆ ಮೂಲಭೂತ ಸೌರ್ ಸೌಕರ್ಯಗಳ ಕುಂದುಕೊರತೆಗಳಿರುತ್ತೆ ಆಮೇಲೆ ಅದನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅಲ್ಲಿ ಅಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಿದ್ರು ಅಂದರೆ ಅಲ್ಲಿ ಹೆಂಗೆ ಮಾರ್ಕೆಟಿಂಗ್ ಎಲ್ಲ ಕಡೆ ಅದನ್ನ ಸಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಹ ಕಷ್ಟವಾಗಿರುತ್ತೆ ಅದು ಅದೇ ಕಷ್ಟ ಆಗಿರುತ್ತೆ ನಮ್ಮ ನಾಲ್ಕನೇದಾಗಿ ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರರ್ಸ್ ಅಂದ್ರೆ ಒಂದ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಒಳ್ಳೆಯ ಸ್ಕಿಲ್ಡ್ ಲೇಬರರ್ಸ್ ಸಿಗೋದೆ ಕಷ್ಟ ಆಗ್ಬಿಡತ್ತೆ ಇದನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳೋದಾದರೆ ಒಂದು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಒಂದು ನಾವು ಒಂದು ನಾಳೆ ದಿನ ಬಿಸ್ನಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ನಾವು ಬಂಡವಾಳ ತಂದ್ಬಿಟ್ಟು ಆ ಬಂಡವಾಳಕ್ಕೆ ನಾವು ಸಿಕ್ಕಾಪಟ್ಟೆ ಬಡ್ಡಿ ಕಟ್ಬೇಕಾಗತ್ತೆ ಅಂದರೆ ಲೈಕ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ವೆನ್ ಫಂಡಿಂಗ್ ಈಸ್ ಅವೇಲಬಲ್ ಇಟ್ ಮೇ ಕಮ್ ಎಟ್ ಹೈ ರೇ ಇಂಟ್ರೆಸ್ಟ್ ರೇಟ್ಸ್ ಆಮೇಲೆ ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆಫಿಶಿಯೆನ್ಸೀಸ್ ಅಂದರೆ ಈಗ ರೋಡ್ ಚೆನ್ನಾಗಿರಲ್ಲ ಪೂರ್ ರೋಡ್ ಎಂಡ್ ಟ್ರಾನ್ಸ್ಪೋರ್ಟೇಷನ್ನು ಅಥವಾ ಲ್ಯಾಕ್ ಆಫ್ ರಿಲೇಯಬಲ್ ಎಲೆಕ್ಟ್ರಿಸಿಟಿ ಮೂರನೇದ್ದು ಲಿಮಿಟೆಡ್ ಆ್ಯಕ್ಸೆಸ್ ಟು ಟೆಕ್ನೋಲಜಿ ಎಲ್ಲೋ ಎಷ್ಟು ಎಷ್ಟೊಂದು ಊರ ಕಡೆಯಲ್ಲಿ ಟೆಕ್ನಿಕಲಿ ಸ್ಟ್ರಾಂಗೇ ಇರೋಲ್ಲ ಎಷ್ಟೊಂದು ಹಳ್ಳಿಗಳು ನೆಕ್ಶ್ಟು ಒಂದು ಪೂರ್ ಹೋ ಸ್ಟೋರೇಜ್ ಎಂಡ್ ವೇರ್ಹೌಸಿಂಗ್ ವೇರ್ಹೌಸಿಂಗ್ ಅಂದರೆ ಈ ಗೋಡನ್ಗಳು ಇದು ಇದೆಲ್ಲ ಇರೋಲ್ಲ ಒಂದು ಅವ್ರದ್ದು ಗೂಡ್ಸ್ನ್ನ ಸ್ಟೋರ್ ಮಾಡಿ ಇಡಲಿಕ್ಕೆ ನಾಲ್ಕನೇದು ಈ ಹಳ್ಳಿಗಿಡದ ಗ್ರಾಮೀಣ ವಿಭಾಗ್ದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾರೆ ಅಂದರೆ ಬ್ರ್ಯಾಂಡ್ ಅವೇರ್ನೆಸ್ ಅಂದರೆ ಈಗ ನೀವು ನೋಡಿರ್ಬೋದು ದರ್ಶನಿಂದು ಒಂದು ಯಾವುದೋ ಒಂದು ಫಿಲಮ್ ಬಂತು ಯಾವ್ದು ಇ ನಂದಿ ಬ್ರಾಂಡ್ ಆಯಿಲ್ ಅಂತ ಏನೋ ಅದೇನು ವಲ್ಡ್ ವೈಡೆಲ್ಲ ಇರೋಲ್ಲ ಆ ಊರಲ್ಲಿ ಮಾತ್ರ ಸೀಮಿತವಾಗಿರುತ್ತೆ ಅದು ಗ್ಲೋಬಲಿ ಎಲ್ಲ ರೆಕಗ್ನೈಸ್ ಆಗಿರೋಲ್ಲ ಆಮೇಲೆ ಕಂಪುಟೇಷನ್ ಇರುತ್ತೆ ಅವ್ನು ಒಂದು ಬಿಸ್ನೆನ್ ಮಾಡಿರ್ತಾನೆ ಅಂದರೆ ಪಕ್ದಲ್ಲಿ ಇನ್ನೊಂದು ಇರುತ್ತೆ ಅದನ್ನು ಫೇಸ್ ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ ಆಮೇಲೆ ಅವರು ಬಿಸ್ನೆಸ್ನ ಬ್ರೋಡಾಗಿ ಮಾಡಬೇಕು ಅಂತ ಮಾಡಿರೋಲ್ಲ ಜಸ್ಟು ಮಾರ್ಕೆಟ್ನ ರಿಸರ್ಚ್ ಮಾಡಿ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಎಲ್ಲ ಮಾಡಿರೋಲ್ಲ ಜಸ್ಟ್ ನಾವು ಹೇಗೆ ಮಾಡಬೇಕು ಜಸ್ಟು ಫಾರ್ ಫಾರ್ ಎನ್ ಎಕ್ಸಾಂಪಲ್ ಹೇಳೋದಾದ್ರೆ ಬದುಕಲಿಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡಿಕೊಂಡಿರ್ತಾರೆ ಆಮೇಲೆ ಹ್ಯೂಮನ್ ರುಸೆಸ್ ಇಶ್ಯೂಸ್ ಬಗ್ಗೆ ಹೇಳೋದಾದರೆ ಲೈಕ ಲ್ಯಾ ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರರ್ಸ್ ಅಂದರೆ ಒಳ್ಳೆಯ ಎಕ್ಸ್ಪರ್ಟ್ ಇರುವಂಥ ಲೇಬರರ್ಸ್ ಇರೋಲ್ಲ ಮತ್ತು ಹೈ ಎಂಪ್ಲಾಯ್ ಟರ್ನವರ್ ಅವ್ರಿಗೆ ಕೇಳ್ತಿರೋ ಸ್ಯಾಲ್ರಿ ಕೂಡ ಹೆಚ್ಚಾಗಿರುತ್ತೆ ಮೂರನೇದು ಆ ಸ್ಕಿಲ್ಡ್ ಲೇಬರರ್ಸ್ಗೆ ಸಾರಿ ಅನ್ಸ್ಕಿಲ್ಡ್ ಲೇಬರರ್ಸ್ಗೆ ಒಂದು ಒಳ್ಳೆಯ ಎಜುಕೇಷನ್ ಇರೋಲ್ಲ ಆಮೇಲೆ ಐದನೇದಾಗಿ ಹೇಳೋದಾದ್ರೆ ಒಂದು ಬಿಸ್ನೆಸ್ನಲ್ಲಿ ಗ್ರಾಮೀಣ ವಿಭಾಗದಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಬಿಸ್ನೆಸ್ನ ಕ್ಲೀನಾಗಿ ಪ್ಲಾನ್ ಮಾಡಿ ಮಾಡಿರೋಲ್ಲ ಆಮೇಲೆ ರೂಲ್ಸ್ ಎಂಡ್ ರೆಗ್ಯುಲೇಷನ್ಸ್ನೆಗಳು ಗಳ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇರೋಲ್ಲ ಸೊ ಅದು ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಆಮೇಲೆ